ನಾನು ಸ ಒಂದು ಸಂಗೀತ ಕಛೇರಿನ ಮುಖಾಮುಖಿಯಾಗಿ ಆಲಿಸಿದ್ದು ಕೇಳುದ್ ಕೇಳುತ್ ಕೇಳ್ಕೊಂಡು ಕೇಳ್ಸಿದ್ದು ಐ ಮೀನ್ ಕೇಳಿದ್ದು ಅಂದರೆ ರಘು ದೀಕ್ಷಿತ್ ಹಾಗೂ ವಿಜಯ್ ಪ್ರಕಾಶ್ ಅವರು ನನಗೆ ಯಾವ ಸಂಗೀತಗಾರು ನೇರಪ್ರದರ್ಶನದಲ್ಲಿ ಆಲಿಸಲು ಬಯಸುತ್ತೇನೆ ಅಂದರೆ ನನಗೆ ರಘು ದೀಕ್ಷಿತ್ ಹಾಗು ಅರ್ಮಾನ್ ಮಲ್ಲಿಕ್ ಅವರ ಸಂಗೀತ ಕಛೇರಿಯನ್ನು ಆಲಿಸಬೇಕೆಂದು ಬಹಳ ಇಚ್ಛಿಸುತ್ತೆ